ಹಲೋ ನಾನು ಈ ಕ್ಯಾಬ್ ಬುಕ್ ಮಾಡಿದ್ದು ಎಷ್ಟು ಗಂಟೆಗೆ ನೀವು ಬರ್ತಾ ಇರೋದು ಎಷ್ಟು ಗಂಟೆಗೆ ನನ್ನ ಫ್ಲೈಟ ಈಗ ನಂಗೆ ಈಗ ನೋಡಿರಿ ಎರಡು ಗಂಟೆಗೆ ಫ್ಲೈಟ್ ಇದೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಫೋನ್ ಮಾಡಿದ್ದೀನಿ ಟ್ರಾಫಿಕ್ ಇದೇ ಹೋಗ್ಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ಬೇಗ ಬರ್ರೀ ಅಂತೇಳಿ ಹೇಳಿದೀನಿ ನೀವು ಈಗ ಬಂದು ಈಗ ನಾನು ಎರಡು ಗಂಟೆಗೆ ಅಲ್ಲಿ ರೀಚ್ ಆಗೋದು ಯಾವಾಗ ನನ್ನ ಫ್ಲೈಟ್ ಮಿಸ್ ಆಗೋಲ್ವ ಫ್ಲೈಟ ನಂಗೆ ತಪ್ಪೋಗಿ ಬಿಡ್ತದೆ ನಾನು ಮತ್ತು ಎಂತ ಮಾಡೋದು ನನ್ನ ಫ್ಲೈಟ್ ಟಿಕೆಟಿದು ದುಡ್ಡು ಯಾರು ಕೊಡ್ತಾರೆ ಮತ್ತು ನಾನು ನಿಮ್ಗೆ ಹೇಗೆ ನಿಮ್ಗೆ ಪೇಮೆಂಟ್ ಅದು ಹೇಗ್ ಮಾಡಿದ್ದು ಮಾಡಿದ್ದು ನಂಗೆ ವಾಪಸ್ ಕೊಡಿರಿ ಬೇಡ ನಂಗೆ ಬೇಡ ನಾನು ಬೇರೆ ಇದು ಮಾಡ್ಕೊಂಡು ಹೋಗ್ತಿನಿ ನನಗ್ ಅಲ್ಲಿ ಎರಡು ಗಂಟೆ ಒಳಗೆ ತಲುಪ್ಬೇಕ್ ಇನ್ನು ನೀವು ಒಂದು ಗಂಟೆ ಆಯಿತು ಇನ್ನೂ ಬರಲಿಲ್ಲ ಹೇಳಿದ್ರ್ ಅಲ್ಲಿ ಹೋಗ್ಲಿಕ್ಕೆ ಒಂದು ತಾಸು ಬೇಕು ಮತ್ತು ಟ್ರಾಫಿಕ್ ಗೀಫಿಕ್ ಸಿಕ್ಬಿಟ್ಟರೆ ನಂದು ಫ್ಲೈಟು ಟಿಕೆಟೆ ಕ್ಯಾನ್ಸಲ್ ಆಗಿಬಿಡ್ತದೆ ಮತ್ತು ನಾನು ಅದನ್ನು ಯಾರಹತ್ರ ಕೇಳೋದು ಈಗ ನಾನು ಒಂದು ನನಗೆ ನೀವೂ ಪೇಮೆಂಟ್ ವಾಪಸ್ ಕೊಡಿರಿ ನಾನು ಪೇ ಮಾಡಿದೀನಿ ಎಷ್ಟು ಹೇಳಿ ಪೇ ಪೋಸ್ಟ್ ಪೇಮೆಂಟ್ ಮಾಡಿದೀನಿ ಸರಿ ಪ್ರೀ ಪೇಮೆಂಟು ಮಾಡ್ಬಿಟ್ಟಿದೀನಿ ಈಗ ನನಗೆ ಒಂದು ಹಣ ವಾಪಸ್ ಕೊಡಿರಿ ಇಲ್ಲ ನಾನು ಅಲ್ಲಿ ನಿಮಗೆ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮದು ಎಲ್ಲಿ ಕಂಪ್ಲೇಂಟ್ ಮಾಡಬೇಕೋ ಅಲ್ಲಿ ಕಂಪ್ಲೇಂಟ್ ಮಾಡಿ ನಾನು ಇದು ಮಾಡ್ತೀನಿ ನಿಮ್ದು ಹೆಸರು ಎಂತ ಹೇಳಿ ರೀ ಮತ್ತು ನನಗೆ ಅದು ನಿಮ್ಮದು ಗಾಡಿ ನಂಬರು ನಾನು ಅಲ್ಲೀ ಕಂಪ್ಲೇಂಟ್ ಮಾಡಿ ನಿಮ್ಗೆ ಇದು ಮಾಡ್ಬಿಡ್ತೀನಿ ನಂಗೆ ತುಂಬ ಸಿಟ್ಟು ಬಂದು ಬಿಟ್ಟಿದೆ ನನಗ್ ಅಲ್ಲಿ ಹೋಬೇಕ್ ನಾಳೆ ಮೀಟಿಂಗ್ ಇದೆ ನನಗೆ ಆ ಮೀಟಿಂಗಲ್ಲಿ ಅಟೆಂಡ್ ಆಗ್ಲೇಬೇಕು ಇಲ್ದಿದ್ರ್ ನನ್ನ ಕೆಲಸ ಹೋಗೋ ಚಾನ್ಸ್ ಇದೆ ನೀವು ಈ ಥರ ಮಾಡಿದ್ರೆ ಹೇಗೆ